ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಮದುವೆ ಆಚರಣೆ ತುಂಬ ವಿಭಿನ್ನವಾಗಿರುತ್ತೆ ಒಂದು ಮೂರು ದಿನ ನಾಲ್ಕು ದಿನ ಆ ಥರ ಮದುವೆ ಆಚರಣೆ ಮಾಡ್ತಾರೆ ಒಂದು ದಿನ ಹಳ್ದಿ ಶಾಸ್ತ್ರ ಒಂದು ದಿನ ಮೆಹಂದಿ ಶಾಸ್ತ್ರ ಇನ್ನೊಂದು ದಿನ ಏನು ಮಾಡೋದು ಕಂಕಣ ಕಟ್ಸಿಕೊಳ್ಳೋದು ಆ ಥರ ಈ ಥರ ಅಂತ ತುಂಬ ಒಂದು ನಾಲ್ಕು ಐದು ದಿನದಿಂದಾ ಶಾಸ್ತ್ರಗಳು ಸ್ಟಾರ್ಟ್ ಮಾಡ್ತಾರೆ ಮದುವೆ ಅಂದರೆ ಅದೊಂದು ಹಬ್ಬದ ಥರ ಎಲ್ಲರ ಮನೆಲೂ ಜನ ಓಡಾಡ್ತಾ ಇರ್ತಾರೆ ಜನ ಜಾತ್ರೆ ಇರುತ್ತೆ ಸಡಗರ ಸಂಭ್ರಮ ಹೊಸ ಬಟ್ಟೆ ತಗೊಳದು ಅಥವ ಒಂದು ಎಲ್ಲ ಹಾಕೊಳ್ಳೋದು ಓಡಾಡೋದು ಆ ಥರ ಎಲ್ಲ ತುಂಬಾ ಇರುತ್ತೆ ಮದುವೆ ಅಂದಾಗ ಮದುವೆ ಅಂದರೆ ಅದೊಂದು ನೆ ಮರೆಯಲಾಗದ ಒಂದು ಸಂದರ್ಭ ಎಲ್ಲರಿಗೂ ಅಷ್ಟೇ ಮನೆಯವ್ರದ್ದು ತುಂಬ ಹತ್ರದೌರ ಮದುವೆ ಆದರೆ ಓಡಾಡೋದು ಅದೆಲ್ಲ ತುಂಬಾ ಇರುತ್ತೆ ಶಾಸ್ತ್ರಗಳು ಆ ಟೈಮಲ್ಲೆ ಮಾಡ್ಕೋಬೇಕು ಇಲ್ಲಾಂದರೆ ಮತ್ತು ಆ ಟೈಮ್ ಮತ್ತು ಸಿಗೋಲ್ಲ ಜೀವನ್ದಲ್ ಮದುವೆ ಆಗೋದು ಒಂದೆ ಸಲ ಯಾವ್ಯಾವ ಶಾಸ್ತ್ರಗಳಿರುತ್ತೆ ಎಲ್ಲದನ್ನು ನಾವು ಕಂಪ್ಲೀಟಾಗಿ ಮುಗುಸ್ಕೋಬೇಕು ಯಾವುದನ್ನೂ ನಾವು ಪೆಂಡಿಂಗ್ ಬಿಟ್ಕೋಬಾರ್ದು ಇರಲಿ ಇನ್ನೊಂದ್ಸರಿ ನೋಡೊಣ ಮಾಡೋಣ ಆ ಥರ ಬಿಟ್ಕೋಬಾರ್ದು ಮದ್ವೆದ್ರಲ್ಲಿ ಮಾತ್ರ ನಾವೇನು ಅನ್ಕೊಂಡಿರ್ತೀವಿ ಆ ಶಾಸ್ತ್ರಗಳ್ನೆಲ್ಲ ಮಾಡಲೇಬೇಕು ಈಗ ಹೆಣ್ಣು ಮಾಡೋದ್ ಇರುತ್ತೆ ಹಳ್ದಿ ಶಾಸ್ತ್ರಕ್ಕೆ ನೆಂಟರೆಲ್ಲಾ ಬಂದಿರ್ತಾರೆ ಅವರೆಲ್ಲಾ ಹಳ್ದಿ ಹಾಕೋದು ಅದೊಂದು ಹಳ್ದಿ ಅದು ಹಾಕಿದ್ಮೇಲೆ ಒಂದು ಕಳೆ ಬರುತ್ತೆ ಹುಡ್ಗ ಇಲ್ಲ ಹುಡ್ಗಿಗೆ ಅಂತೆಲ್ಲ ಮಾತಾಡ್ತಾರೆ ಅದು ನಿಜಾನೆ ಆಮೇಲೆ ಬಳೆ ಶಾಸ್ತ್ರ ಬಳೆ ತೊಡಿಸೋದು ಈ ಮುತ್ತೈದೆಯರೆಲ್ಲ ಬಂದು ಬಳೆ ಹಾಕೊಳ್ಳೋದು ಅವರೆಲ್ಲಾ ಅವರಿಗೆ ಆಶೀರ್ವಾದ ಮಾಡೋದು ಎಲ್ಲ ಚೆನ್ನಾಗಾಗ್ಲಿ ಯಾವುದೇ ರೀತಿಲಿ ತೊಂದರೆ ಇಲ್ದಲೆ ಅಂತೆಲ್ಲ ಇರುತ್ತೆ ಆ ಥರ ಎಲ್ಲ ಆಚರಣೆಗಳಿದ್ದಾಗ ನಾವು ಯಾವತ್ತು ಯಾವ್ದನ್ನು ಮಿಸ್ ಮಾಡ್ಕೋಬಾರದು ಮದುವೆ ಅನ್ನೋದು ಅದೊಂದು ಸುಂದರವಾದ ಆಚರಣೆ ಅಂತ ನಾನು ಹೇಳ್ತಿನಿ ಈಗ ಎಷ್ಟೋ ದಿನದಿಂದ ನಮ್ಮ ಸಂಬಂಧಿಕ್ರೆಲ್ಲ ನಾವು ನೋಡೆ ಇರೋಲ್ಲ ನಮಗೆ ಯಾವ್ಯಾವ ಸಂಬಂಧಿಕ್ರು ಅಂತ ನಮಗೆ ಗೊತ್ತೇ ಇರೋಲ್ಲ ಅಂಥ ಸಂಬಂಧಿಕ್ರನೆಲ್ಲ ನಾವು ನೋಡ್ಬೋದು ಮದುವೆ ಟೈಮಲ್ಲಿ ತುಂಬ ಜಾ ರಿಲೇಟಿವ್ಸು ದೂರದ ರಿಲೇಟಿವ್ಸ್ ಹತ್ರದ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ಮದುವೆಗಳಲ್ಲಿ ನಾವು ಶಾಪಿಂಗ್ ಅದು ತಗೊಳ್ಳೋದು ಈ ಸೀರೆ ಚಪ್ಪಲ್ಲು ಮೇಕಪ್ಸು ಒಡವೆ ಸೆಟ್ಟು ಬ್ಯಾಂಗಲ್ಸ್ ಬಳೆ ಓಲೆ ಅದು ಇದು ಎಷ್ಟು ತಗೊಂಡ್ರು ಸಾಕಾಗೋಲ್ಲ ಮದುವೆ ಅಂದಾಗ ಎಷ್ಟು ತಗೊಂಡ್ರು ಇದ್ದೇ ಇರುತ್ತೆ ಮದುವೆ ಏನು ಮಾಡಿದ್ರು ಏನಾರು ಒಂದು ಮಿಸ್ ಮಾಡಿರ್ತಿವಿ ಕಂಪ್ಲೀಟ್ ಮಾಡೇ ಇರೋಲ್ಲ ನಾವು ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ಮದುವೆ ಅಂದಾಗ ಅದೇ ಒಂದು ಚಂದ ಓಡಾಡೋದು ಒಂದು ತಿಂಗಳಿಂದ ಇನ್ವಟೇಷನ್ ಕೊಡೋದು ಕಾರ್ಡ್ ಮಾಡಿಸೋದು ಅವ್ರಿಗೆ ಕರಿಯೋದು ಇವ್ರಿಗೆ ಕರಿಯೋದು ಮಿಸ್ ಮಾಡದಲೆ ಬರಬೇಕು ಮತ್ತು ಬೀಗರೂಟ ಮದುವೆ ಆದಮೇಲೆ ದಿಬ್ಣ ಅದು ಇದು ಎಲ್ಲ ಇರುತ್ತೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಹುಡ್ಗುನ್ ಮನೆಯವ್ರು ಕರಿತಾರೆ ಅಲ್ಲಿ ಹೋಗ್ಬೇಕು ಹುಡ್ಗಿ ಹುಡ್ಗನ ಮನೆಯಲ್ ಮುಗಿಸ್ಕೊಂಡ್ ಹುಡ್ಗಿನ್ ಕರ್ಕೊಂಡು ಬರ್ಬೇಕು ಈ ಥರ ಎಲ್ಲಾ ತುಂಬ ಸಡಗರ ಎಲ್ಲ ಇರುತ್ತೆ ಮದುವೆ ಅನ್ನೋದು ಅದು ಇಮ್ಯಾಜಿನ್ ಮಾಡ್ಕೊಳೋಕಾಗಲ್ಲ ಇನ್ನು ನಮ್ಮಹತ್ರದವ್ರ್ ಮದುವೆ ಇಲ್ಲ ನಮ್ಮ ಮದುವೆಗಳಲ್ಲಿ ನಾವು ಓಡಾಡಿ ಅನ್ಬೌಸಿದಾಗ್ಲೆ ಅನುಭವ ಏನು ಅಂತ ನಮಗ್ ಗೊತ್ತಾಗೋದು ಹಾಗಾಗಿ ಮದುವೆ ಅನ್ನೋದು ಒಂದು ಸಂಸ್ಕೃತಿ ಆಚರಣೆ ಅಂದರೆ ಅದು ನಿಜಾ ಹೌದು